ನಮ್ಮ ಸೌಹಾರ್ದ ಓಪನ್ ಆದಾಗೆನೇ ಬೇರೆ ಕಡೆ ಸೌಹಾರ್ದ ಓಪನ್ ಆಯಿತು ಆ ಸೌಹಾರ್ದ ಓಪನ್ ಆದ್ಮೇಲೆ ಎರಡುನೂನು ಒಂದಕ್ಕೊಂದು ವ್ಯತ್ಯಾಸಗಳನ್ನು ತಿಳ್ಸೋದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ನಮ್ಮಲ್ಲಿರುವಂತಹ ಎಲ್ಲ ನಿರ್ದೇಶಕರನ್ನು ಕೂಡ ಆ ಸಂಸ್ಥೆಯ ಬಗ್ಗೆ ಈ ಥರ ಇದ್ದಾರೆ ಸಿಬ್ಬಂದಿ ವರ್ಗದವರು ಹೀಗಿದಾರೆ ಅಂತ ಹೇಳ್ಬಿಟ್ಟು ತುಂಬಾ ಅವರ ಬಗ್ಗೆ ಹೊಗಳಿಕೆನೇ ಸ್ಟಾರ್ಟ್ ಮಾಡ್ತಾ ಇದ್ದರು ನಮ್ಮ ಬಗ್ಗೆ ಯಾವಾಗಲೂ ಏನಾದರೂ ಒಂದು ಮಾತಾಡುವಂಥದ್ದು ಆವಾಗ ನಮಗೆ ಅನಿಸ್ತಿತ್ತು ನಾವೂ ಎಲ್ಲಾನೂ ಎಲ್ಲ ಥರದಲ್ಲೂನು ಕೂಡ ಬಂದಿದ್ದೀವಲ್ಲ ಆದ್ರೂ ಕೂಡ ಯಾಕೆ ಅವ್ರನ್ನೇ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮನ್ನು ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಚಾಲೆಂಜ್ ಆಗಿ ಸವಾಲಾಗಿ ತಗೊಂಡು ಅವರಿಗಿಂತ ನಾವೇನು ಕಡಿಮೆ ಅಲ್ಲ ಅಂತ ಹೇಳಿ ಅವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿ ಅವ್ರಿಗಿಂತ ಎಲ್ಲದ್ರಲ್ಲೂನು ನಾವು ಉತ್ತಮ ಅಂತ ಅನ್ನಸ್ಕೊಬೇಕು ಅಂತ ಹೇಳಿ ನಾವು ಎಲ್ಲ ನಿರ್ದೇಶಕರ ಹತ್ತಿರ ಪಣತೊಟ್ಟು ಆ ಸ್ಥಾನನ ಇವಾಗ ಉಳ್ಸ್ಕೊಂಡಿದ್ದೀವಿ ನಮ್ಮ ಜೊತೆ ಅಂತ ಸೇರಿದಂಥ ಯಾವುದೇ ಸಿಬ್ಬಂದಿಯವರು ಆ ಇನ್ನೊಂದು ಸಂಸ್ಥೆಯಲ್ಲಿ ಇಲ್ಲ ಬಟ್ ನಾವು ಇಲ್ಲಿ ನಮ್ಮ ಸಂಸ್ಥೆನ ಉಳ್ಸ್ಬೇಕು ಬೆಳ್ಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿ ಆದಂತಹ ಹೆದ್ರದೇ ಎಲ್ಲ ಥರದ ಕೆಲಸಗಳನ್ನು ಮಾಡಿ ಜಯಶೀಲರಾಗಿದ್ದೀವಿ ಅದು ನಮಗೆ ದೊಡ್ಡ ಸವಾಲು ಯಾಕಂದರೆ ಒಬ್ಬರನ್ನ ಒಬ್ಬರು ಹೋಲ್ಸುವಂತದ್ದು ನಮಗೆ ತುಂಬ ಇರಿಟೇಶನ್ ಆಗ್ತಿತ್ತು ಏನಪ್ಪಾ ಇದು ನಮ್ಗೊಂದ್ಸಲ ಹೋಲ್ಸ್ತಾ ಇದ್ದಾರೆ ಅವ್ರ್ಗೊಂದ್ಸಲ ಹೋಲ್ಸ್ತಿದ್ದಾರೆ ಅಂತ ಆ ಹೋಲಿಕೆಯಿಂದನೇ ನಮಗೆ ಪ್ರೇರಣೆ ಆಗಿ ಅವ್ರಿಗಿಂತ ಉತ್ತಮ ರೀತಿಯಲ್ಲಿ ಬೆಳಿಬೇಕು ಅಂತ ಅಲ್ಲಿದ್ದಂತಹ ನಿರ್ದೇಶಕರೆಲ್ಲ ಬಂದು ನಮ್ಮ ಬಗ್ಗೆ ಹೇಳಿದಾಗ ಎಲ್ಲಿ ಎಲ್ಲಿಲ್ಲದಂತಹ ಆನಂದ ಆಗಿ ಓಹ್ ಇದರಲ್ಲಿ ನಾವು ಗೆದ್ದಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಮನಸ್ಸಿಗೆ ನಮಗೆ ಅನ್ನಸ್ಕೊಂಡು ತುಂಬಾ ಖುಷಿ ಆಯಿತು